ನಾಲ್ಕು ಜನವರಿ ಎರಡು ಸಾವಿರ ಹನ್ನೊಂದು ಜುಲೈ ಸಾವಿರದ ಒಂಬೈನೂರ ಎಂಬತ್ತ ಎಂಟು ಇಪ್ಪತ್ತೈದು ಡಿಸೆಂಬರ್ ಎರಡು ಸಾವಿರದ ಎಂಟು ಹದಿನಾಲ್ಕು ನವೆಂಬರ್ ಎರಡು ಸಾವಿರದ ಹತ್ತು ಇಪ್ಪತ್ತ ಮೂರು ಅಗಸ್ಟ್ ಎರಡು ಸಾವಿರದ